ನಾನು ಒಂದು ಓಟಲ್ಗೆ ಆರ್ಡರನ್ನು ನೀರ್ಕರ್ಸಿ ಬಟವಾಡೆ ಮಾಡಿದೆ ಡೆಲವರಿ ಮಾಡಿದ ನಂತರ ಸಿದ್ಧಪಡಿಸಿದ ಎಲ್ಲ ಪರಿಶೀಲಿಸಿದ ಸನ್ನಿವೇಶಗಳನ್ನು ನಾವು ಆರ್ಡರ್ ಮಾಡಿ ಓಟಲ್ನಿಂದ ತರ್ಸ್ಕೊಳ್ತೀವಿ ಆ ಮೂಲಕ ವೆಬ್ಸೈಟ್ನಲ್ಲಿ ಮಾಡಿದಂಥ ಒಂದು ಆರ್ಡರನ್ನು ನಾವೇನ್ಮಾಡ್ತೀವಿ ಪರಿಶೀಲಿಸ್ತೀವಿ ನಮಗೆ ಬೇಕಾದಂಥ ಒಂದು ಆ ಆರ್ಡರ್ ಬಂದಿದೆಯೇ ಇಲ್ಲ ಅನ್ನೋದರ ಬಗ್ಗೆ ನಾವು ಮತ್ತೆ ಕರೆ ಮಾಡಿ ನಾವು ತಿಳ್ಕೊಳ್ಳೋದ್ಕೆ ಸಾಧ್ಯ ಆಗು